ಬಾಲ್ಯದ ಜೀವನ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಅದು ಎಷ್ಟು ಸುಂದರವಾದಂಥದ್ದು ಎಷ್ಟು ಅಮೂಲ್ಯವಾದಂಥದ್ದು ಎಲ್ಲರ ಮುಖದಲ್ಲಿ ಒಂದು ಸಲ ನಗುವನ್ನು ತರಿಸಿ ಬಿಡ್ತದೆ ಹೇ ಹೇಳಾ ನಿನ್ನ ಬಾಲ್ಯದ ಜೀವನ ಹೇಗಿತ್ತು ಹೇಳು ನೀನು ಎಷ್ಟೆಲ್ಲ ಗಮ್ಮತ್ತು ಮಾಡಿದ್ದಿ ಏನೆಲ್ಲ ತುಂಟತನ ಮಾಡಿದ್ದಿ ಅಂತ ಕೇಳುವಾಗ ಎಲ್ಲದಕ್ಕು ಎಲ್ಲದಕ್ಕಿಂತ ಮೊದಲು ಅವರ ಮುಖದಲ್ಲಿ ಒಂದು ನಗು ಖಂಡಿತ ಬರ್ತದೆ ಈ ಬಾಲ್ಯದ ಜೀವನ ಎಷ್ಟು ಸೊಗಸಾಗಿತ್ತು ಅಂದರೆ ಯಾಕೆ ಅದು ಅಷ್ಟು ಸುಂದರ ಅಷ್ಟು ಅಮೂಲ್ಯ ಅಂತ ಹೇಳಿದರೆ ಅಲ್ಲಿ ಪ್ರತಿ ಒಬ್ಬರಲ್ಲೂ ಕೂಡ ಒಂದು ಮುಗ್ಧತೆ ಇರ್ತದೆ ಅಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಇರೋದಿಲ್ಲ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ಮುಗ್ಧತೆ ಅನ್ನೋದಿರ್ತದೆ ಹಾಗಾಗಿ ಆ ಬಾಲ್ಯ ಅಷ್ಟು ಸುಂದರವಾಗಿರ್ತದೆ ಎಷ್ಟೋ ಸಲ ಅನಿಸ್ತದೆ ಆ ಬಾಲ್ಯದ ಜೀವನನೇ ಯಾಕೆ ಎಲ್ಲಾ ದಿನ ಆಗಿರ್ಬಾರ್ದಿತ್ತು ಅಂತ ಆ ಬಾಲ್ಯದ ಜೀವನ ಅಷ್ಟು ಸುಂದರ ಅಷ್ಟು ಅಮೂಲ್ಯ ಅಂತ ಅನ್ಸೋದು ನಾವು ಯಾವಾಗ ನಮ್ಮ ಶಾಲಾ ಕಾಲೇಜು ನಮ್ಮ ಎಲ್ಲಾ ಕಲಿಕೆಗಳನ್ನು ಮುಗಿಸಿ ನಮ್ಮ ನಿಜವಾದ ಜೀವನಕ್ಕೆ ಕಾಲಿಡ್ತೇವೆ ನೋಡಿ ಅಂದರೆ ನಮ್ಮ ಉದ್ಯೋಗ ಅಂತ ನಾವೊಂದು ಸೇರಿಕೊಳ್ತೇವಲ್ಲಾ ಅಲ್ಲಿಗೆ ಹೋದಾಗ ನಮಗನಿಸುತ್ತೆ ಅಯ್ಯೋ ನಮ್ಮ ಬಾಲ್ಯ ಕಳೆದೆ ಬಿಟ್ವಲ್ಲ ನಾವು ಎಷ್ಟು ಸುಂದರವಾಗಿತ್ತು ಆ ದಿನ ಅಂತ ಬಾಲ್ಯ ಅಂತ ಹೇಳಿದ ತಕ್ಷಣನೇ ಬಾಲ್ಯದ ಜೀವನ ಅಂತ ಹೇಳಿದ ತಕ್ಷಣನೇ ಪ್ರತಿ ಒಬ್ಬರ ಜೀವನದಲ್ಲೂ ಸಹ ಒಂದೊಂದು ಸುಂದರವಾದ ಕ್ಷಣಗಳು ಕಳೆದಿರ್ತಾರೆ ಒಂದೊಂದು ಅಂತ ಅಲ್ಲಾ ಹಲವಾರು ಸುಂದರ ಕ್ಷಣಗಳನ್ನು ಅನು ಅವರು ಅನುಭವಿಸಿರ್ತಾರೆ ಅವ್ರರು ಕಳೆದಿರ್ತಾರೆ ಅದರಲ್ಲಿ ಪ್ರವಾಸ ಅನ್ನೋದು ಕೂಡ ಒಂದು ಸುಂದರ ಕ್ಷಣಾನೇ ಆಗಿರ್ತದೆ ಅವರ ಸ್ನೇಹಿತರ ಜೊತೆಗೆ ಕಳೆದಿರುವಂತಹ ಕೆಲವೊಂದು ದಿನಗಳು ಪ್ರವಾಸಕ್ಕೆ ಹೋಗೋದು ಹೌದು ಅದರಲ್ಲು ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಹೋಗೋದಿದೆಯಲ್ಲಾ ಅದರಷ್ಟು ಗಮ್ಮತ್ತು ಬೇರೆ ಯಾವುದು ಇಲ್ಲ ಹಾಗೆ ನಾನು ಕೂಡ ನನ್ನ ಶಾಲಾ ಕಾಲೇಜುಗಳ ದಿನದಲ್ಲಿ ಒ ಎರಡು ಸಲ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದೆ ಅದರ ಕೆಲವೊಂದು ಸುಂದರ ಕ್ಷಣಗಳನ್ನು ಇಲ್ಲಿ ಹಂಚಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ನಾನು ಪ್ರವಾಸಕ್ಕೆ ಹೋದದ್ದು ನಾನು ಬಹುಶಃ ಆರನೇ ತರಗತಿಯಲ್ಲಿ ಇರಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಪಿಲಿಕುಲ ಅಂದರೆ ಅದು ಮಂಗಳೂರಿನಲ್ಲಿ ಇರುವಂತಹ ಪಿಲಿಕುಲಕ್ಕೆ ನಮಗೆ ಪ್ರವಾಸಕ್ಕೆ ಇಟ್ಟಿರ್ತಾರೆ ಪಿಲಿಕುಲ ಮತ್ತು ಪಣಂಬೂರು ಬೀಚ್ ಕುದುರೆಮುಖ ದೇವಸ್ಥಾನ ಹೀಗೆ ಕೆಲವೊಂದು ಸ್ಥಳಗಳಿಗೆ ನಮಗೆ ಪ್ರವಾಸಕ್ಕೆ ಇಟ್ಟಿರ್ತಾರೆ ಆಗಿನ ಕಾಲದಲ್ಲಿ ಪ್ರವಾಸಕ್ಕೆ ಒಬ್ಬರಿಗೆ ಇನ್ನೂರು ರೂಪಾಯಿ ನೀವು ಕೊಡಬೇಕು ಅಂತ ನಮ್ಮ ಟೀಚರ್ ಹೇಳಿರ್ತಾರೆ ನಮ್ಗೆ ಬಾರೀ ಖುಷಿ ಯಾಕಂದರೆ ನಮ್ಮ ಮನೆಯವರ ಜೊತೆ ಎಲ್ಲಿಗಾದರು ತಿರುಗ್ಲಿಕ್ಕೆ ಹೋಗೋದು ಅದೊಂದು ಥರ ಬೇರೆ ಸ್ನೇಹಿತರ ಜೊತೆಗೆ ನಾವು ಹೋಗೋದಂತ ಹೇಳಿದರೆ ಅದೊಂದು ಥರ ಬೇರೆ ಖುಷಿ ನಮಗೆ ಹಾಗಾಗಿ ಎಲ್ಲರಿಗೆ ಕೂಡ ಪ್ರವಾಸಕ್ಕೆ ಹೋಗುವ ಮನಸ್ಸಿದೆ ನಾವು ಹಾಗೆ ಮಾಡುವ ಹೀಗೆ ಡ್ಯಾನ್ಸ್ ಮಾಡುವ ಅಲ್ಲಿ ಹಾಗೆ ದಿನ ಕಳೆಯುವ ಹೀಗೆ ಮಾಡುವ ಎಲ್ಲ ನಾವು ಎಲ್ಲಾ ರೀತಿಯ ಆಲೋಚನೆಗಳನ್ನು ಮಾಡಿಯಾಗಿದೆ ಆದರೆ ಎಲ್ಲದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ವಿಷಯ ತಿಳಿಸಬೇಕಲ್ವಾ ಮನೆಯಿಂದ ಅಪ್ಪ ಅಮ್ಮರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಲ್ವಾ ಈಗ ಎಲ್ಲದಕ್ಕಿಂತ ಮುಂಚೆ ನಮಗೆ ಇನ್ನೂರು ರೂಪಾಯಿ ಹಣ ಬೇಕಲ್ಲಾ ಇದು ಮುಖ್ಯವಾದಂಥದ್ದು ಹಾಗಾಗಿ ನಂಗೆ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ತಾರ ಇಲ್ವಾ ಅನ್ನೋ ಒಂದು ಭಯ ಮನೆಗೆ ಬಂದೇ ಆವತ್ತಿನ ದಿನ ಹೇಗೆ ಅಂದರೆ ಅಮ್ಮ ಹೇಳ್ಬೇಕಂತ ಇಲ್ಲ ಎಲ್ಲಾ ಕೆಲಸ ಅಮ್ಮ ಹೇಳೋದಕ್ಕಿಂತ ಮುಂಚೆ ಎಲ್ಲಾ ಮಾಡಿಯಾಯಿತು ಭಾರೀ ಶಿಸ್ತಿಂದ ಆ ದಿನ ಆಮೇಲೆ ಮೆಲ್ಲ ಹೋಗಿ ಅಮ್ಮನಹತ್ರ ಹೇಳಿದೆ ಅಮ್ಮಾ ನಮಗೆ ಪ್ರವಾಸಕ್ಕೆ ಹೋಗಲಿಕ್ಕುಂಟು ನನ್ನ ಫ್ರೆಂಡು ಅವಳು ಅನನ್ಯ ಪವಿತ್ರ ಆಮೇಲೆ ಶ್ರಾವ್ಯ ಅವರು ಎಲ್ಲರು ಸಹ ಹೋಗ್ತಾರಂತೆ ಅವರೆಲ್ಲರ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಹಾಂ ಅಂತ ಹೇಳಿದಾರಂತೆ ಜಾಸ್ತಿ ಇಲ್ಲ ಅಮ್ಮ ಒಂದು ಇನ್ನೂರು ರೂಪಾಯಿ ಇನ್ನೂರೇ ರೂಪಾಯಿ ಕೊಡ್ಲಿಕ್ಕಿರೋದಂತೆ ಅದರಲ್ಲಿ ನೂರು ರೂಪಾಯಿ ನನ್ನ ಅತ್ತೆ ಮೊನ್ನೆ ಕೊಟ್ಟದ್ದುಂಟು ಹಾಗಾಗಿ ನಾನು ನೂರು ರೂಪಾಯಿ ನಾನು ಕೊಡ್ತೇನೆ ಆಮೇಲೆ ಮತ್ತು ನೂರು ರೂಪಾಯಿ ಉಂಟಲ್ಲ ಅದು ನೀವು ಹೇಗಾದರು ಮಾಡಿ ಹೊಂದಿಸಿ ನಂಗೆ ಕೊಡಿ ಅಮ್ಮ ದಮ್ಮಯ್ಯ ನಾನು ಪ್ರವಾಸಕ್ಕೆ ಹೋಗ್ತೇನೆ ಅಪ್ಪ ಅಂದರೆ ನಂಗೆ ಸ್ವಲ್ಪ ಭಯ ಹಾಗಾಗಿ ಅಪ್ಪನನ್ನು ನಾನು ನೀವು ಒಪ್ಪಿಸಬೇಕು ಹೇಗಾದರು ಮಾಡಿ ಆಮೇಲೆ ನೂರು ರೂಪಾಯಿ ನಂಗೆ ಕೊಡಿ ನಾನು ಪ್ರವಾಸಕ್ಕೆ ಹೋಗಿ ಬರ್ತೇನೆ ದಮ್ಮಯ್ಯ ಅಮ್ಮ ಅಂತ ಹೇಳಿದೆ ಆಮೇಲೆ ಹೇಗೋ ಮಾಡಿ ಅಮ್ಮನನ್ನು ಒಪ್ಪಿಸಿ ಅಪ್ಪನನ್ನು ಒಪ್ಪಿಸಿ ಪ್ರವಾಸಕ್ಕೆ ಒಪ್ಪಿದ್ದು ಪ್ರವಾಸಕ್ಕೆ ಒಪ್ಪಿಸಿ ಆವತ್ತಿನ ದಿನ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ನಮ್ಮನ್ನು ಶಾಲೆಯ ಮೈದಾನಕ್ಕೆ ಬರಲಿಕ್ಕೆ ಹೇಳಿದರು ಶಾಲೆಯ ಮೈದಾನಕ್ಕೆ ಎಲ್ಲಾ ಚೆನ್ನಾಗ್ ಡ್ರೆಸ್ ಹಾಕಿಕೊಂಡು ನಾವು ಹೊರಡಿ ಬಂದ್ವಿ ಹೊರಡಿ ಬಂದು ದೊಡ್ಡದೊಂದು ಬಸ್ಸು ಬಂತು ಆ ಬಸ್ಸಲ್ಲಿ ನಾವು ಹತ್ತಿ ಆಮೇಲೆ ಹೋದ್ವಿ ಮಂಗಳೂರಿಗೆ ಮಂಗಳೂರಿಗೆ ಹೋಗಿ ಹೋಗುವಾಗ ಮಧ್ಯದಲ್ಲಿ ನಮಗೆ ತಿಂಡಿ ಕೊಟ್ಟರು ಆ ತಿಂಡಿ ಕೊಟ್ಟಾದಮೇಲೆ ನಾವು ಪಿಲಿಕುಲಕ್ಕೆ ಹೋದ್ವಿ ಪಿಲಿಕುಲಕ್ಕೆ ಹೋಗಿ ಅಲ್ಲಿ ಎಲ್ಲಾ ಥರದ ಪ್ರಾಣಿಗಳನ್ನು ನೋಡಿ ನಮಗೆ ಅದೊಂದು ಒಂಥರ ಖುಷಿ ಯಾಕಂದರೆ ಕಾಡು ಪ್ರಾಣಿಗಳನ್ನು ನಾವು ಜೀವಮಾನದಲ್ಲಿ ನೋಡ್ತೇವಂತ ನಾವು ಅನ್ಕೊಂಡಿರಲಿಲ್ಲ ಆ ಆ ಸಮಯದಲ್ಲಿ ನಾವು ಹುಲಿ ನೋಡುವಾಗ ಯಬ್ಬವಾ ನಾನು ಹುಲಿ ನೋಡಿದೆ ಅದು ಮನೆಯಲ್ಲಿ ಬಂದು ಹೇಳುವ ಖುಷಿ ನೋಡಬೇಕು ಅಮ್ಮಾ ನಾನಿವತ್ತು ಹುಲಿ ನೋಡಿದೆ ಸಿಂಹ ನೋಡಬೇಕು ನಾವು ಫೋಟೋದಲ್ಲಿ ನೋಡ್ತೇವಲ್ಲ ಹಾಗೆ ಆಮೇಲೆ ದೊಡ್ಡ ದೊಡ್ಡ ಆನೆ ಇತ್ತು ನಾನು ಜಿರಾಫೆ ನೋಡಿದೆ ಆಮೇಲೆ ಒಂದು ಹುಲಿಯ ಮರಿ ಮರಿ ಇತ್ತು ಅಮ್ಮಾ ಎಷ್ಟು ಚಂದ ಅದು ನೋಡುವಾಗ ನಮಗೆ ಎಣಿಸೋದೇ ಇಲ್ಲ ಹುಲಿ ಅಷ್ಟು ಜೋರುಂಟು ಸಿಂಹ ಅಷ್ಟು ಜೋರುಂಟು ಚಿರತೆ ಅಷ್ಟು ಒಂದು ಓಡ್ತದೆ ಹಾಗೆ ಮಾಡ್ತದೆ ಅದು ನಮ್ಮನ್ನೆಲ್ಲ ತಿಂತದೆ ಅಂತ ಎಣಿಸುವುದೇ ಇಲ್ಲ ನಮಗೆ ಆಮೇಲೆ ನಾವು ಏನಂದರೆ ನಾವು ಅನ್ಕೊಂಡಿದ್ದದ್ದು ಹುಲಿ ಇರೋದು ಒಂಥರ ಹಳದಿ ಮತ್ತು ಕಪ್ಪು ಕಲ್ಲರ್ ಹೀಗೆ ಇರ್ತದೆ ಅಂತ ನಾವು ಅನ್ಕೊಂಡಿದ್ದದ್ದು ಆದರೆ ಆವತ್ತು ನಾವು ಮಂಗಳೂರಿಗೆ ಪ್ರವಾಸಕ್ಕೆ ಹೋದಾಗ ನಮಗೆ ಗೊತ್ತಾಯಿತು ಹಾಂ ಹುಲಿ ಬಿಳಿ ಮತ್ತು ಕಪ್ಪು ಕಲ್ಲರ್ ಸಹ ಇರ್ತದೆ ಆವತ್ತಲ್ಲಿ ನಾವು ನೋಡಿದ್ವಿ ಅದೊಂಥರ ನಮಗೆ ಬೇರೇನೆ ಖುಷಿ ಅಯ್ಯೋ ಎಂಥ ಸಂಭ್ರಮ ನನ್ನ ನಮ್ಮದು ಮನೆಗೆ ಬಂದು ಅಮ್ಮನಿಗೆ ಹೇಳಿ ಹೇಳಿ ನಂಗೆ ಸಾಕಾಗಿದೆ ಅಮ್ಮನಿಗೆ ನನ್ನ ಕತೆ ಕೇಳಿ ಕೇಳಿ ಸಾಕಾಗಿದೆ ಆಮೇಲೆ ನಾವು ಹೋದದ್ದು ಪಣಂಬೂರು ಬೀಚಿಗೆ ಪಣಂಬೂರು ಬೀಚಲ್ಲಿ ನಾವು ಸ್ವಲ್ಪ ಎಲ್ಲಾ ಆಟ ಆಡಿದ್ವಿ ಗಮ್ಮತ್ತು ಮಾಡಿದ್ವಿ ಆಮೇಲೆ ಸರಿಗಮಪ ಆಡಿದ್ವಿ ಅಂತ್ಯಾಕ್ಷರಿ ಆಡಿದ್ವಿ ಆಮೇಲೆ ಅಲ್ಲಿ ಒಂದು ತೊಟ್ಟಿಲಿತ್ತು ಆ ತೊಟ್ಟಿಲಲ್ಲಿ ಎಲ್ಲಾರನ್ನು ಕುತ್ಕೊಳಿಸಿದರು ಅದರಲ್ಲಿ ನಾವು ಸ್ವಲ್ಪೊತ್ತು ಆಟಾಡಿದ್ವಿ ಒಟ್ನಲ್ಲಿ ತುಂಬ ಗಮ್ಮತ್ತು ಮಾಡಿದ್ವಿ ಆಮೇಲೆ ಕುದುರೆಮುಖ ದೇವಸ್ಥಾನಕ್ಕೆ ಹೋಗಿದ್ವಿ ಆದರೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ತಡ ಆದದ್ರಿಂದ ಆ ದೇವಸ್ಥಾನ ಬಾಗಿಲು ಮುಚ್ಚಿದ್ರು ಹಾಗಾಗಿ ನಮಗೆ ದೇವರ ದರ್ಶನ ಪಡಿಲಿಕ್ಕೆ ಆಗಲಿಲ್ಲ ಸ್ವಲ್ಪೊತ್ತು ಅಲ್ಲೇ ಕುತ್ಕೊಂಡು ಸಮಯ ಕಳೆದು ಆಮೇಲೆ ನಾವು ಹೊರಟ್ವಿ ಅಲ್ಲಿಂದ ಆಮೇಲೆ ಬರ್ ಬರ್ತಾ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ನಾವು ಸ್ವಲ್ಪ ತಿಂಡಿಯೆಲ್ಲ ತಿನ್ಕೊಂಡು ಆಮೇಲೆ ನಾವು ನಮ್ಮ ಮನೆಗೆ ವಾಪಸ್ಸು ಬರ್ತೇವೆ ಆಮೇಲೆ ನಾನು ಎರಡನೇ ಬಾರಿ ಪ್ರವಾಸಕ್ಕೆ ಅಂತ ಸ್ನೇಹಿತರ ಜೊತೆ ಹೋದದ್ದು ನನ್ನ ಪದವಿ ಶಿಕ್ಷಣ ನಾನು ಪಡಿಬೇಕಾದರೆ ಆ ಪದವಿ ಶಿಕ್ಷಣದಲ್ಲಿ ಮೂರನೇ ವರ್ಷದಲ್ಲಿದ್ದೆ ನಾನು ಅಂದರೆ ಕೊನೆಯ ವರ್ಷ ಆ ವರ್ಷದಲ್ಲಿ ನಾವು ಎಲ್ಲ ಸ್ನೇಹಿತರೆಲ್ಲ ಒಟ್ಟಾಗಿ ಚಿಕ್ಕಮಗಳೂರಿಗೆ ಹೋಗಬೇಕು ಅಂತ ಯ್ ನಮ್ಮ ಯೋಚನೆ ಇತ್ತು ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ಅಂತ ಹೇಳಿ ಯೋಚನೆ ಮಾಡಿದ್ವಿ ಹೇಗೋ ಬಂದು ಅಮ್ಮ ಅಪ್ಪನಹತ್ರ ಎಲ್ಲ ಒಪ್ಪಿಗೆ ಪಡ್ಕೊಂಡು ಚಿಕ್ಕಮಗಳೂರಿಗೆ ನಾವು ಹೊರಟ್ವಿ ನಮ್ಮದು ಒಂದು ದಿನ ಒಂದು ದಿನ ಪೂರ್ತಿ ನಾವು ತಿರುಗೋದು ಅಂತ ನಾವು ಯೋಚನೆ ಮಾಡಿದ್ವಿ ಹಾಗಾಗಿ ಶನಿವಾರ ರಾತ್ರಿ ನಾವು ಉಡುಪಿ ನಮ್ಮ ಕಾಲೇಜಿನಿಂದ ನಾವು ಹೊರಡ್ತೇವೆ ಚಿಕ್ಕಮಗಳೂರಿಗೆ ಅಲ್ಲಿ ಹೊರಟು ಆಮೇಲೆ ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಅಂದರೆ ಆದಿತ್ಯವಾರ ಬೆಳಗ್ಗೆ ನಾವು ಒಂದು ಮೂರುವರೆ ಮೂರು ಗಂಟೆ ಅಷ್ಟೊತ್ತಿಗೆ ನಾವು ಚಿಕ್ಕಮಗಳೂರನ್ನ ಹೋಗಿ ಮುಟ್ಟುತ್ತೇವೆ ಚಿಕ್ಕಮಗಳೂರಿಗೆ ಹೋದಾಗ ನಮಗೆ ನಿಜಕ್ಕು ನಿಜಕ್ಕು ತುಂಬ ಖುಷಿ ಕೊಟ್ಟಂಥ ಒಂದು ದೊಡ್ಡ ವಿಷಯ ಏನಂತ ಹೇಳಿದರೆ ಅಲ್ಲಿ ಇದ್ದಂತಹ ವಾತಾವರಣ ಅದು ನಿಜ ಹೇಳ್ತೇನೆ ನಿಜ ಹೇಳ್ತೇನೆ ಅದು ನಮಗೆ ಸ್ವರ್ಗದಲ್ಲಿ ನಾವಿದ್ದೇವೆ ಅನ್ನೋವಷ್ಟು ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಯಾಕಂದರೆ ನಾವು ಹೋದಾಗ ಅಲ್ಲಿ ತುಂಬ ಚಳಿಯಿತ್ತು ತುಂಬ ಅಂದರೆ ದೇವರೆ ಈ ಈ ಪ್ರದೇಶದಲ್ಲಿರುವವರಿಗೆ ಚಿಕ್ಕಮಗಳೂರಿಗೆ ಹೋದಾಗ ನಾವೆಲ್ಲಾ ಫುಲ್ ಗಡ ಗಡ ಗಡ ಗಡ ಗಡ ಗಡಾಡಾ ಆಗಿದ್ವಿ ಯಾಕಂದರೆ ತುಂಬ ಆ ಸಮಯದಲ್ಲಿ ಅಂತು ಹೇಳೋದೇ ಬೇಡ ತುಂಬ ಚಳಿಯಿತ್ತು ಎಂಥದು ಇಲ್ಲ ಬೆಳಗ್ಗೆ ಅಂತು ಫುಲ್ಲು ಎಲ್ಲಾ ಕಡೆ ಮಂಜು ಕವಿದ ವಾತಾವರಣ ಎಲ್ಲಾ ಕಡೆ ಅದು ನಾವು ನೋಡುವಾಗ ಉಂಟಲ್ಲ ನಾವು ನಿಜಕ್ಕೂ ನಾವು ಸ್ವರ್ಗಕ್ಕೆ ಬಂದಿವೋ ಏನೋ ಅನ್ನೋಥರ ನಮಗೆ ಒಂದು ಒಂದು ಖುಷಿ ಕೊಡ್ತಾಯಿತ್ತು ಹಾಗಾಗಿ ತುಂಬ ಖುಷಿಯಾಗಿತ್ತು ಆಗಂತೂ ಕಾಲೇಜಿಗೆ ನಾವು ಹೋಗ್ತಾಯಿದ್ದದಲ್ಲ ಎಲ್ಲಾ ಗೆಳತಿಯರ ಜೊತೆ ಸೇರಿಕೊಂಡು ನಾವು ಮಾಡಿದ ಗಮ್ಮತ್ತುಂಟಲ್ಲ ಬಸ್ಸು ಎಲ್ಲಾ ಅಡಿಮೇಲಾಗಿ ಹೋಗಿದೆ ಅಷ್ಟು ಡ್ಯಾನ್ಸ್ ಮಾಡಿದ್ದೇವೆ ಬಸ್ಸಲ್ಲಿ ತುಂಬ ಖುಷಿಯಾಗಿದೆ ಯಾರು ಇರಲಿಲ್ಲ ನಮ್ಮನ್ನು ತಡೆಯುವವರು ಡ್ಯಾನ್ಸ್ ಮಾಡುವಾಗ ಹಾಗಾಗಿ ತುಂಬ ಖುಷಿಯಾಗಿದೆ ತುಂಬ ಫೋಟೋಗಳನ್ನು ನಾವು ತೆಗ್ದು ತೆಗೆದಿದ್ವಿ ಆಮೇಲೆ ಒಬ್ಬರನ್ನ ಒಬ್ಬರಿಗೆ ತಮಾಷೆ ಮಾಡ್ಕೊಂಡು ಗಮ್ಮತ್ತು ಮಾಡ್ಕೊಂಡು ಹಾಗೆ ಸ್ನೇಹಿತರ ಜೊತೆಗೆ ಕಳೆಯುವಂಥ ಕ್ಷಣಗಳೇ ಹಾಗೆ ಅಲ್ವಾ ಆಮೇಲೆ ನಾವು ಬರಬೇಕಾದ್ರೆ ಮಾತ್ರ ಅಲ್ಲಿ ತುಂಬ ಏನೋ ಘಾಟಿಯೆಲ್ಲ ಜರಿದು ಬಿದ್ದು ರಸ್ತೆ ಎಲ್ಲಾ ತಡೆಯಾಗಿ ಆಮೇಲೆ ನಮಗೆ ಬರಲಿಕ್ಕೆ ತುಂಬ ಸಮಸ್ಯೆ ಆಗಿತ್ತು ಹಾಗಾಗಿ ನಾವು ಬರುವಾಗ ಕೂಡ ತುಂಬ ತಡ ಆಗಿತ್ತು ರಾತ್ರಿ ಎರಡುವರೆ ಮೂರು ಗಂಟೆ ರಾತ್ರಿಯಾಗಿತ್ತು ನಾವು ಮನೆ ತಲುಪಬೇಕಾದ್ರೆ ಹಾಗಾಗಿ ಆ ಆ ಎರಡು ಪ್ರವಾಸಗಳನ್ನ ಕೂಡ ನಾನು ಖಂಡಿತ ಮರೆಯೋಲ್ಲ ಪ್ರವಾಸ ಅನ್ನುವುದು ನಮಗೆ ಮಕ್ಕಳಿಗೆಲ್ಲ ಹೇಗನಿಸ್ತದೆ ಅಂದರೆ ಅದು ಬರೀ ಗಮ್ಮತ್ತು ಮಾಡೋದು ನಾವು ಮೋಜು ಮಾಡ್ತೇವೆ ಮಸ್ತಿ ಮಾಡ್ತೇವೆ ಸ್ನೇಹಿತರ ಜೊತೆ ಇರ್ತೇವೆ ಫುಲ್ ಗಮ್ಮತ್ತು ಮಾಡ್ಬೋದು ಅಂತ ಹೇಳಿ ಆದರೆ ನಿಜವಾಗಿಯೂ ಪ್ರವಾಸದಲ್ಲಿ ನಾವು ತುಂಬ ತಿಳ್ಕೊಳ್ತೇವೆ ತುಂಬ ಅಂದರೆ ತುಂಬ ತಿಳ್ಕೊಳ್ತೇವೆ ತಿಳ್ಕೊಳ್ಳೋದು ನಾವು ಗಮ್ಮತ್ತು ಮಾಡೋದೆಷ್ಟಿದೆಯೋ ಅಷ್ಟೇ ವಿಷಯಗಳನ್ನು ಆ ಪ್ರವಾಸದಲ್ಲಿ ನಾವು ನಿಜವಾಗಲೂ ತಿಳ್ಕೊಳ್ಳೋದಿದೆ ಅದನ್ನು ನಾವು ತಿಳ್ಕೊಳ್ಬೇಕು ಮೊದಲನೇದಾಗಿ ಹಾಗಾಗಿ ನಾನು ಪ್ರವಾಸವನ್ನು ನಿಜಕ್ಕೂ ತುಂಬ ಇಷ್ಟಪಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ